ನಮ್ಮ ಮನೆಯಲ್ಲಿ ಅಡುಗೆ ಮಾಡುವ ಸ್ಟೋವು ಹಾಳಾಗಿತ್ತು ಅದು ಚೆನ್ನಾಗಿ ಬರ್ನ್ ಆಗ್ತಾ ಇರಲಿಲ್ಲ ಅಡಿಗೆ ಸರಿಯಾಗಿ ಮಾಡ್ಲಿಕ್ಕಾಗ್ತಾ ಇರಲಿಲ್ಲ ಚೆನ್ನಾಗಿ ಬೇಳೆ ಅದು ಕುದಿತಾ ಇರಲಿಲ್ಲ ಅದಕ್ಕೋಸ್ಕರ ಅದನ್ನು ಬದ್ಲಾಯಿಸ್ಬೇಕಂತ ಹೇಳಿ ನಾನು ಯೋಚನೆಯನ್ನು ಮಾಡಿದೆ ಅದಕ್ಕೋಸ್ಕರ ಅದನ್ನು ಬದಲಾಯಿಸ್ಬೇಕಂದ್ರೆ ಹೊರಗಡೆಯಿಂದ ತಗೊಂಡು ಬರಬೇಕಾ ಪ್ಯಾಟೆಗೆ ಹೋಗಿಬಿಟ್ಟು ಅಥವಾ ಇಲ್ಲಿ ಇನ ಸಾಮಾಜಿಕ ಅಂತರ್ಜಾಲಗಳಲ್ಲಿ ನೋಡಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ನನ್ನದು ಒಬ್ಬಳು ಸ್ನೇಹಿತೆ ನನಗೆ ಹೇಳಿದ್ಲು ಈ ಸಾಮಾಜಿಕ ಅಂತರ್ಜಾಲಗಳಲ್ಲಿ ಹುಡುಕಿ ಮನೆಯಲ್ಲೇ ಕೂತ್ಕೊಂಡು ಹುಡ್ಕ್ಬೋದು ನಿಮಗೆ ಸಿಗತ್ತೆ ಇಲ್ಲೇ ಮನೆಯೊಳಗೇ ಬಂದು ಕೊಡ್ತಾರೆ ಅಂತ ಮನೆ ಹತ್ತಿರ ಬಂದು ಕೊಡ್ತಾರಂತ ಹೇಳಿದರು ಅದ್ಕೋಸ್ಕರ ನಾನೇನು ಮಾಡಿದೆ ಸಾಮಾಜಿಕ ಅಂತರ್ಜಾಲಗಳಲ್ಲಿ ಹುಡುಕಲಿಕ್ಕೆ ಚಾಲು ಮಾಡಿದೆ ಸೋ ನನಗೆ ಮೊದಲನೆಯದಾಗಿ ಸಾಮಾಜಿಕ ಅಂತರ್ಜಾಲದಲ್ಲಿ ಸಿಕ್ಕಿರೋದಂದ್ರೆ ಇದು ಫ್ಲಿಪ್ಕಾರ್ಟ್ ಅಂತ ಕಂಪನಿ ಈ ಕಂಪ್ನಿಯಿಂದ ನಾನು ಕಂಪ್ನಿ ವೆಬ್ಸೈಟಿಗೆ ಹೋಗಿಬಿಟ್ಟು ನಾನು ಏನು ಹುಡ್ಕ್ತಾ ಹೋದೆ ಏನು ಹುಡ್ಕ್ತಾ ಹೋದೆ ಅಂದರೆ ಈಗ ಅಡುಗೆ ಸಾಮಾನುಗಳಲ್ಲಿ ಈ ಥರ ಸ್ಟೋವ್ ಒಂದು ಸಿಗುತ್ತಾ ಅಂತ ಹೇಳಿ ಇತ್ತಿಲ್ಲಿ ಸುಮಾರಾಗಿ ಸ್ಟೋವ್ಗಳು ಇದ್ದವು ಎರಡು ಒಲೆ ಸ್ಟೋವ್ಗಳೂ ಇದ್ದವು ಮೂರು ಒಲೆ ಸ್ಟೋವ್ಗಳೂ ಇದ್ದವು ನನಗೆ ಬೇಕಾಗಿರೋದು ಎರಡು ಒಲೆ ಒಲೆ ಸ್ಟೋವ್ ಇರೋದು ಅದನ್ನು ನೋಡಿದೆ ಅದಕ್ಕೆ ಹಣ ಎಷ್ಟಂತಕ್ಕೆ ನೋಡಿದೆ ಬೇರೆ ಬೇರೆ ಕಂಪ್ನಿಗಳ ಸ್ಟೋವ್ ಬೇರೆ ಆಗಿತ್ತು ಅದಕ್ಕೋಸ್ಕರ ಯಾವುದು ಕಂಪ್ನಿ ಚೆನ್ನಾಗಿದೆ ಆಮೇಲೆ ಅದರಲ್ಲಿ ಸ್ಟಾರ್ ರೇಟಿಂಗ್ಸನ್ನು ಕೊಡ್ತಾರೆ ಆ ಸ್ಟಾರ್ ರೇಟಿಂಗ್ಸ ಹೆಚ್ಚಾಗಿದ್ದರೆ ಆ ಕಂಪ್ನಿದು ಏನಿದೆಯಲ್ಲ ವಸ್ತುವು ಅದು ಚೆನ್ನಾಗಿದೆ ಅಂತ ಅರ್ಥ ಅಂತೆ ಅದೇನಾದರೂ ಕಡಿಮೆ ಸ್ಟಾರ್ಸ್ ಇದ್ದರೆ ಅದರದು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿ ಅರ್ಥ ಅಂತ ನನ್ನ ಸ್ನೇಹಿತೆಯೊಬ್ಬಳು ನನಗೆ ಹೇಳಿದ್ಲು ನಾನು ಅದೇ ಪ್ರಕಾರವಾಗಿ ಸ್ವಲ್ಪ ಹುಡ್ಕ್ತಾ ಹೋದೆ ಆವಾಗ ನನಗೊಂದು ಸ್ಟೋವ್ ಸಿಕ್ತು ನಾನು ಅದನ್ನು ಆರ್ಡರ್ ಮಾಡಿದೆ ಅದು ಅವರು ಮನೆಗೆ ಒಂದು ನಾಲ್ಕು ಐದು ದಿನದಲ್ಲಿ ನನಗೆ ಮನೆಗೆ ತಂದು ಕೊಟ್ಟರು ಅದು ಎಲ್ಲ ನಾನು ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಂಡು ಜೋಡಿಸ್ಕೊಂಡು ಅದನ್ನು ಶುರು ಮಾಡಿದೆ ಅದರ ಮೇಲೆ ಅಡಿಗೆ ಮಾಡಲಿಕ್ಕೆ ಒಂದು ಎರಡು ಮೂರು ದಿನ ಚೆನ್ನಾಗಿ ಬಂತು ಚೆನ್ನಾಗೆ ಉರಿತಾ ಇತ್ತು ಅಡಿಗೆಯೆಲ್ಲ ಬೇಗ ಬೇಗ ಆಗ್ತಾ ಇತ್ತು ಹಾಗೆ ಒಂದು ನಾಲ್ಕು ದಿನ ಕಳೆದ ಮೇಲೆ ಅದು ತುಂಬ ಸಣ್ಣಗೆ ಉರಿಲಿಕ್ಕೆ ಚಾಲು ಮಾಡ್ತು ಹಾಗೆ ನಾನು ಒಂದು ಸ್ವಲ್ಪ ಎಲ್ಲ ಚೆಕ್ ಮಾಡಿದೆ ಕ್ಲೀನೆಲ್ಲ ಮಾಡಿದೆ ಏನಾದರೂ ಬಿದ್ದಿದೆ ಅಂತಾನೂ ಅಥವಾ ಏನಾದ್ರು ಧೂಳು ಹೋಗಿದೆ ಅಂತನೂ ಚೆಕ್ ಮಾಡಿದರೂ ಚೆಕ್ ಮಾಡಿ ಹಾಕಿದರೂ ಸಮೇತ ಅದು ಅಷ್ಟೇ ಸಣ್ಣ ಉರಿಯಲ್ಲಿಯೇ ಉರಿತಾ ಇತ್ತು ನಾನು ಮತ್ತೆ ಗ್ಯಾಸ್ ರಿಪೇರಿದೌರಿರುತ್ತಾರಲ್ಲ ಅವ್ರನ್ನೆಲ್ಲ ಕರೆಸಿದೆ ಕರೆಸಿ ಮತ್ತೆ ಅದನ್ನು ಏನಾಗಿದೆ ಅಂತ ಹೇಳಿ ನೋಡಿಸಿದೆ ಅವರು ಎಲ್ಲ ಚೆಕ್ ಮಾಡಿಬಿಟ್ಟು ಅದೂ ಚೆನ್ನಾಗಿದೆ ಏನಾಗಿಲ್ಲ ಆ ಒಂದು ಟು ಏನೋ ಅದ್ರಲ್ಲಿರೋದು ಬರ್ನಿಂಗ್ ಒಲೆಗಳಿರುತ್ತಲ್ಲ ಅದರಲ್ಲೇನೋ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದರು ಅದಕ್ಕೆ ಮತ್ತೆ ನಾನೇನು ಮಾಡಿದೆ ಫ್ಲಿಪ್ಕಾರ್ಟ್ನವರಿಗೆ ಮತ್ತೆ ಈ ರಿಟರ್ನ್ ಆಪ್ಷನ್ ಇರುತ್ತಲ್ಲ ಅಲ್ಲಿ ಹೋಗಿ ನಾನು ಅವರಿಗೆ ಕೇಳಿದೆ ಇದು ಈ ಥರ ಇದೆ ಇದೆ ಇದನ್ನು ರಿಟರ್ನ್ ತಗೋತೀರಾ ಇದು ಫಾಲ್ಟ್ ಸರಿಯಾಗಿಲ್ಲ ನೀವು ಕೊಟ್ಟಿರೋದು ವಸ್ತುವು ನನಗೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಇದನ್ನು ವಾಪಸ್ಸು ತಗೋತೀರಾ ಅಂತ ಹೇಳಿ ನಾನು ಒಂದು ರಿಟರ್ನ್ ಆಪ್ಷನ್ನಲ್ಲಿ ಒಂದು ಸಂಖ್ ಒಂದು ವಾಕ್ಯೆಯನ್ನು ಬರೆದನ್ನ ಕಳ್ಸ್ದೆ ಅದರಲ್ಲಿ ಅದಕ್ಕೆ ಅವರು ಹೇಳಿದರು ಇಲ್ಲ ನಾವು ಅದನ್ನು ರಿಟರ್ನ್ ತೊಗೊಳುದಿಲ್ಲ ಇದಕ್ಕೆ ರಿಟರ್ನ್ ಆಪ್ಷನ್ ಇರೋದಿಲ್ಲ ಅದಕ್ಕೆ ನಾವು ನಾವೇ ಬಂದು ಚೆಕ್ ಮಾಡಿಬಿಟ್ಟು ನೋಡ್ತೀವಿ ಅಂತ ಹೇಳಿದರು ಆಯಿತು ಅಂತ ಹೇಳಿ ಓಕೇ ಅಂತಂತ ಹೇಳಿದ್ವಿ ಅವರು ಮತ್ತೆ ಒಂದು ಎರಡು ದಿನ ಕಳೆದುಬಿಟ್ಟು ಬಂದರು ಬಂದು ಎಲ್ಲ ಅವರೇ ಚೆಕ್ ಮಾಡಿದರು ಮತ್ತು ಅದು ಏನು ಸ್ಟೋವ್ದು ಬರ್ನಿಂಗ್ ಇದಿರತ್ತಲ್ಲ ಅದನ್ನು ಬೇರೇದು ಹಾಕಿದರು ಬದಲಾಯಿಸಿದರು ಅದು ಬದಲಾಯಿಸಿ ನೋಡಿದಾಗ ಆಗ ಮತ್ತೆ ತಕ್ಷಣ ಉರಿಲಿಕ್ಕೆ ಚಾಲುವಾಯಿತು ಸರಿಯಾಗಿ ಬಂತು ಸರಿಯಾಗಿ ಉರಿಲಿಕ್ಕೆ ಬೇಳೆ ಎಲ್ಲ ಚೆನ್ನಾಗಿ ಬೇಯ್ತು ಎಲ್ಲ ಉರಿಲಿಕ್ಕೆ ಸರಿಹೋಯಿತು ಆಮೇಲೆ ನಾನೇನು ಮಾಡಿದೆ ಆಯಿತು ಎಲ್ಲ ಸರಿ ಮಾಡಿಕೊಟ್ಟು ಹೋದರು ಮತ್ತು ಅದಕ್ಕೆ ಅವರು ಬಂದೋರು ಮತ್ತೆ ಅದಕ್ಕೆ ಸರ್ವಿಸ್ ಚಾರ್ಜಸನ್ನು ತೊಗೊಂಡ್ರು ಶುಲ್ಕವನ್ನು ತೊಗೊಂಡ್ರು ನಾನು ಕೇಳಿದೆ ಅದು ಸರಿಯಾಗಿಲ್ಲ ಅದು ನಿಮ್ಮದೇ ತಪ್ಪಿದೆ ನಾವೆದಕ್ಕೆ ರ ಹಣ ಕೊಡಬೇಕು ಅಂತ ಹೇಳಿ ಕೇಳಿದೆ ಅದಕ್ಕೋಸ್ಕರ ಅವರು ಇಲ್ಲ ನಾವು ಕಂಪ್ನೀ ವತಿಲಿಂದಾನೆ ಬಂದಿರೋದು ಆದರೆ ನೀವು ಸಪ್ರೇಟ್ ಅದಕ್ಕೆ ಹಣ ಕೊಡಬೇಕು ಅಂತ ಹೇಳಿದರು ಅದರಿಂದ ನನಗೆ ಒಂದು ಸ್ವಲ್ಪ ಬೇಸರ ಆಯಿತು ಏನು ಕಂಪ್ನಿದೋರು ಈ ಥರ ಮಾಡ್ತಿದ್ದಾರೆ ಅದು ವಸ್ತು ಚೆನ್ನಾಗಿ ಮೊದಲು ಕೊಟ್ಟಿಲ್ಲ ಇವಾಗ ಸರಿಯಾಗಿ ಕೊಡ್ತಾ ಇದ್ದಾರಲ್ಲ ಅದಕ್ಕೆ ಯಾವಾಗಲೂ ಒಂದು ಸ್ವಲ್ಪ ನಾವು ಏನಾದರೂ ತೊಗೋತಾ ಇದ್ದೀವಿ ಅಂದ ಮೇಲೆ ಅವರೂ ಕೂಡ ಸ್ವಲ್ಪ ಒಳ್ಳೆಯದನ್ನು ನಮಗೂ ಕೊಡಬೇಕಂತ ನಾನು ಕೇಳ್ಕೋತೀನಿ ಅಂದರೂ ನನಗೂ ಖುಷಿಯಾಗುತ್ತೆ ಮುಂದೆ ಏನಾದರೂ ನಾವು ಮುಂದೆ ಬೇರೆ ವಸ್ತುಗಳನ್ನು ನಾವು ತೊಗೊಳ್ಳಿಕ್ಕೆ ಸಹಾಯವಾಗುತ್ತೆ ಅಂತ ನನ್ನ ಅನಿಸಿಕೆ ಇದು